ನಾವು ಪ್ರಯಾಣ ಮಾಡೋದು ಏನು ಉದ್ದೇಶಕ್ಕಾಗಿ ಅಂದರೆ ನಮ್ಮ ಕೆಲವೊಂದು ಪರಿಸ್ಥಿತಿಗಳನ್ನು ಇಂದ ಉಂಟಾದ ನೋವುಗಳನ್ನು ಮರೆಯೋದಕ್ಕೋಸ್ಕರ ಮತ್ತು ಎಲ್ಲಾದರೂ ಹೋದಾಗ ನಮಗೆ ಅಲ್ಲಿರುವಂತಹ ಪರಿಸ್ಥಿತಿ ನಮ್ಮ ಒಳಗೆ ಒಳಗೊಂಡು ನಾವು ನಾವು ಇರೋದು ಚೆನ್ನಾಗಿದೀವಿ ಅಂತ ಅಂದ್ಕೊಂಡು ಅಥ್ವಾ ಅಲ್ಲಿಯ ಪರಿಸ್ಥಿತಿಗಿಂತ ನಾವು ಕೆಳಮಟ್ಟದಲ್ಲಿಲ್ಲ ನಾವು ಚೆನ್ನಾಗಿದೀವಿ ನಾವು ಬದುಕ್ಬೋದು ಮತ್ತು ನಾವು ಅಲ್ಲಿನ ಪರಿಸ್ಥಿತಿ ಗಮನಿಸ್ಕೊಂಡು ನಾವು ಹೀಗೂ ಇರ್ಬೋದು ಅಂತ ತಿಳ್ಕೊಳೋದು ಮತ್ತು ಸಂಬಂಧಿಕ್ರ ಜೊತೆ ಕೆಲವು ಕಡೆಗೆ ಹೋದಾಗ ನಾವು ಹೇಗೆ ಮತ್ತು ಯಾರು ಹೇಗೆಂಬುದು ಮಾನಸಿಕವಾಗಿ ಅಥ್ವಾ ನಾವು ನಮ್ಮಲ್ಲಿ ಅರ್ಥ ಮಾಡ್ಕೊಬೋದು ಹಾಗೇ ಬೇರೆ ತಲೆನೋವುಗಳು ಈ ಕೆಲವೊಂದು ಬಿಸ್ನೆಸ್ಗಳಿಂದ ತಲೆನೋವು ಈ ಕಡೆ ಮನೆ ರಿಲೇಷನ್ಗಳಿಂದ ತಲೆನೋವು ಎಲ್ಲ ತಲೆನೋವು ಹಾಗೂ ನೋವುಗಳನ್ನು ಮರೆಯೋದಕ್ಕೆ ಎಲ್ಲಾದರೂ ಪ್ರಯಾಣ ಮಾಡೋದು ಒಂದು ಒಳ್ಳೆಯದಾಗಿದೆ ಹಾಗೇ ಬೇರೆ ಕಡೆ ಪ್ರಯಾಣ ಮಾಡೋದಾದರೆ ಹೊಸ ಹೊಸ ತಿಂಡಿಗಳು ಹೊಸ ಹೊಸ ವ್ಯಕ್ತಿಗಳು ಪರಿಚಯ ಆಗ್ತಾರೆ ಕೆಲವೊಂದು ಹೊಸ ಹೊಸ ಆಟಗಳು ಹಾಗೂ ಕೆಲವೊಂದು ಮನೆ ಹೇಗಿದೆ ಮತ್ತು ಶಾಲೆಗಳ್ಹೇಗಿದೆ ಅಲ್ಲಿಯ ಭಾಷೆಗಳ್ಹೇಗಿದೆ ಅಲ್ಲಿಯ ವ್ಯಕ್ತಿಗಳು ಹೇಗಿದ್ದಾರೆ ಅಲ್ಲಿಯ ವಹಿವಾಟು ಹೇಗಿದೆ ಅಲ್ಲಿಯ ಚಟುವಟಿಕೆಗಳ್ಹೇಗಿದೆ ಅಲ್ಲಿಯ ಸಂಸ್ಕೃತಿ ಹೇಗಿದೆ ಅಲ್ಲಿಯ ಆಡಳಿತ ಹೇಗಿದೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋದು ತಿಳ್ಕೊಬೋದು ಈಗ ಹಾಗೇನೇ ಅಲ್ಲಿನ ಒಂದು ಒಂದು